ನಾಲ್ಕು ಮೇ ಎರಡು ಸಾವಿರದ ಎರಡು ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಐದು ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಎರಡು ಹನ್ನೆರಡು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರದ ಆರು